ಭಾರತ ದೇಶವು ಇಂದು ಎದುರಿಸುತ್ತಿರುವ ಅತಿ ದೊಡ್ಡ ಹವಾಮಾನ ಸಮಸ್ಯೆ ಆಗಿದೆ ಏನಪ್ಪಾ ಅಂತಂದ್ರೆ ಕಾಲ ಕಾಲಾಕ್ಕ ಅವಾಗ್ನಂಗ ಮಳೆ ಆಗಂಗಿಲ್ಲ ರೀ ಈಗ ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ಬಹಳ ಬದಲಾವಣೆ ಆಗ್ಬಿಟೈತಿ ಈಗ ಋತುಮಾನಗಳಲ್ಲಿ ಮಳೆಗಾಲ್ದಾಗಾ ಕೂಡ ಏನಾಗತ್ತಪ್ಪಾ ಅಂದ್ರೆ ಬ್ಯಾಸ್ಗೆ ಇದ್ದಂಗೆ ಇರ್ತೈತಿ ಬ್ಯಾಸ್ಗೆ ಕಾಲ್ದಾಗ ಬ್ಯಾಡಾ ಬ್ಯಾಸ್ಗೆ ಕಾಲ್ದ ಒಳುಗುನ ಮಳೆ ಶುರು ಆಗುತ್ತೆ ಇಲ್ಲಪ್ಪಂದ್ರ ಚಳಿಗಾಲ್ದಾಗನ ಮಳೆ ಶುರು ಆಗುತ್ರಿ ಹಗಲೆಲ್ಲ ಈಗ ಬರೇ ಸೈಕ್ಲೋನು ಸೈಕ್ಲೋನು ಸೈಕ್ಲೋನು ಆ ಚಳಿಗಾಲ್ದಾಗ ಏನು ಇರ್ಬೇಕು ರೀ ಮಧ್ಯಾಹ್ನ ಬಿಸಿಲು ಇರಬೇಕು ರಾತ್ರಿಯ ಹೊತ್ತು ಮುಗುತ್ಲೇ ಚಳಿಯ ಏಳು ಎಂಟು ಗಂಟೆ ಸುಮಾರ ತಂಡಿ ಬಿಡಾಕೆ ಆತ್ಯಪ್ಪಾ ಅಂದ್ರೆ ಓ ಹೊರಗೆ ಬರಾಕೆ ಆಗಂಗಿಲ್ಲ ಆ ರೀತಿ ಚಳಿಗಾಲ ಇಲ್ಲ ಇಲ್ರಿ ಈಗ ಬರೇ ಇದುರಿ ಏನಪ್ಪಾ ಅಂದ್ರೆ ಸೈಕ್ಲೋನು ಸೈಕ್ಲೋನ್ ಅನ್ನದು ಮಾಡಿ ಮೋಡ ಮುಸ್ಕಿದ್ ವಾತಾವರಣ ವಾರ್ದಾಗ ಮೂರು ದಿನ ಚಂದಗ ಬಿಸ್ಲು ಬಿದ್ದರೆ ಮೂರು ದಿನ ಬರೇ ಮಾಡನ ಗಡ್ರ ಹಾಕ್ದಂಗ ಹಾಕ್ಬಿಟ್ರೆ ಇರ್ತೈತ ರೀ ಒಟ್ಟಾ ಅದು ಏನು ಚಂದಂಗ ಬಿಸ್ಲಾರ ಬೀಳಂಗಿಲ್ಲ ಏನಿಲ್ಲ ಬಿಸ್ಲು ಬಿದ್ದು ಭೂಮಿ ಕಾಯ್ತಪ್ಪಾ ಅಂತ ಅಂದ್ರೆ ಆ ಸಮುದ್ರದ ನೀರು ಕಾದು ಮಳಿಯರ ಆಕೈತ್ರಿ ಚನ್ನಗ ಇದು ಹಂಗಿಲ್ಲೆ ಇಲ್ಲ ಬರೇ ಸೈಕ್ಲೋನು ಅದು ಈದ್ ಆ ಏ ಸಮುದ್ರದಾಗ ಏರು ಇಳಿತ ಆಗೈತಿ ಅಲ್ಲೆ ಹವಮಾನ ಇದು ಆಗೈತಿ ಅಂತ ತಿಳ್ಕೊಳುದ ಬ್ರೇ ಇತ್ತು ಹೇಳುದು ಈ ರೀತಿ ಮಾಡ್ತಾರೆ ಆದರೆ ಈಗ ಕೆಲವು ವರ್ಷ ಆತು ಬಹಳ ನಮ್ಮ ಬೂ ಪ್ರದೇಶ ಅಂದರೆ ನಮ್ಮ ಅದು ಪರಿಸರದೊಳಗ ಬಹಳ ಬದಲಾವಣೆ ಆಗೈತಿ ಏನಪ್ಪಾ ಅಂತಂದ್ರೆ ನದಿಗಳು ಈಗ ಯಾವ ನದಿಗಳು ತುಂಬ ಅರಿಯಂಗೆ ಇಲ್ರಿ ಈ ಭಾರತ ದೇಶಕ್ಕೆ ಮಾನ್ಸೂನ್ ಮಾರುತಗಳು ಏನು ಮಾಡ್ತಪ್ಪಾ ಅಂದ್ರೆ ಬಂದ್ರಾ ಮಳೀನಾ ಏಕ ಮಳೆ ಹತ್ತುದು ಬಿಟ್ರಾ ಬರಗಾಲ ಅದಕ್ಕೆ ರೀ ಮಾನ್ಸೂನ್ ಮಾರುತಗಳನ್ನ ಭಾರತ ದೇಶದೊಳಗ ಏನಂತ ಕರಿತಾರಪ್ಪಾ ಅಂತಂದ್ರೆ ಇವೂ ರೈತ್ರೊಡನೆ ಆಡುವಂತಹ ಜೂಜಾಟದ ಮಳೆಗಳು ಅಂತ ಕರಿತ್ತಾರೆ ಈ ಮಾನ್ಸೂನ್ ಮಳಿ ಆತು ಆಗೇ ಬಿಡ್ತೈತ್ರಿ ಅದು ಹೆಂಗೆ ಆಗುತ್ರಿ ಪ್ರವಾಹ ಬರೂತನ ಆಕೈತಿ ಬಂತ ಅಂದ್ರೆ ಎಲ್ಲ ನದಿ ಗಿದಿ ಉಕ್ಕಿ ಹರುದ್ ಬೆಳಿ ಗಿಳಿ ಇದ್ದಂಥ ಬೆಳಿನು ನಾಶ ಮಾಡಿ ಹೋಗಿ ಬಿಡ್ತೈತ್ರೀ ಆದ್ರ ಆಗ್ಲಿಲಪ್ಪಾ ಅಂತಂದ್ರೆ ಬರಗಾಲ ಒಂದು ಇಡುದ ಏ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತನ ಬರಗಾಲ ಈಗ ಒಂದು ಮೂರು ನಾಲ್ಕು ವರ್ಷದೊಳಗ ಅಂತಂದ್ರೆ ಒಂದು ವರ್ಷ ಅಷ್ಟೇ ಚಂದಗ ಬೆಳಿ ಬರ್ತವ ನೋಡ್ರಿ ಪೀಕ್ ಬರ್ತವ್ ಇಲ್ಲಾ ಆತಪ್ಪಾ ಅಂತಂದ್ರೆ ಈ ಮಳೆ ಆಗ್ಯರ ಹಾಳಾಗಿ ಹೋಕಾತಿ ಮಳೆ ಬರ್ಲಾರ್ದನ ಕೂಡ ಏನಾಗುತಪ್ಪಾ ಅಂದ್ರ ಪೀಕ್ ಹಾಳಾಗಿ ಹೋಕುರಿ ಸರಿಯಾದ ಒಂದು ಹವಮಾನನೆ ಇಲ್ಲ ಈ ನಮ್ಮ ಭಾರತ ದೇಶ್ದೊಳಗ ಅನಿಸಿ ಬಿಟೈತಿ ರೈತರಿಗೆ ಬಹಳ ಇದರಿಂದ ಸಂಕಷ್ಟ ಆಗ್ಬಿಟೈತಿ ನೋಡ್ರಿ ಈ ಮಾನ್ಸೂನ್ ಮಳೆ ರೈತುನ್ ಜೋಡಿ ಬಾ ಜೂಜಾಟ ಆಡ್ದಂಗ ಮಾಡ್ತೈತ್ರಿ ಮಳೆ ಆತು ಆಗೇ ಬುಡ್ತೈತಿ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ ರೈತ ಯಾವ್ದು ನಂಬೊಕ್ಕು ಯಾವ್ದು ಬಿಡಬೇಕು ಅನ್ನುದಾ ಗೊತ್ತು ಆಗಂಗಿಲ್ಲ ಇಷ್ಟೆಲ್ಲಾ ಕಷ್ಟ ಪಟ್ಟು ಬೆಳಿತಿರ್ತಾನೆ ಬಿತ್ತಿರ್ತನ ಆದರೂ ಕೂಡ ಅವ ರೈತರಿಗೆ ಸರಿಯಾದ ಫಲ ಸಿಗುದ ಇಲ್ಲ ಬಂತು ಅಪ್ಪ ಅಂತಂದ್ರೆ ಈಗಿನ ಅರಣ್ಯನು ಕೂಡ ಏನು ಮಾಡಕ್ಕೆ ಆತ್ತರಪ್ಪಾ ಅಂದ್ರೆ ಎಲ್ಲ ಗಿಡ ಕಡ್ದು ಕಡ್ದು ಆ ಕಾಡು ಅನ್ನುದ ಉಳ್ಸೆ ಇಲ್ಲ ಎಲ್ಲಿ ಕಾಡ್ನ್ಯಾಗಿನ ಪ್ರಾಣಿ ಊರಾಗ ಹೊಕ್ಕುಂತವ ಏನೋ ಅನ್ನೋ ಟೈಪ್ ಆಗ್ಬಿಟೈತಿ ನೋಡ್ರಿ ಈ ನಮ್ಮ ಒಂದ್ ಉತ್ರ್ ಕರ್ನಾಡ್ದ್ ಕಡೆ ಅಲ್ಲಲ್ ಅಲ್ಲಲ್ಲೆ ಬೆಟ್ಟ ಗುಡ್ಡ ಅದಾವ್ರಿ ಈಗ ಅವು ಎಲ್ಲ ಹಸುರಾಗಿ ಕಾಣುದೆ ಇಲ್ಲ ಚೆನ್ನಾಗಿ ಮಳೆ ಆತು ಅಂತ್ರ ಅವ ಗುಡ್ಡ ಬೆಟ್ಟ ನೋಡಾಕೆ ಚಂದ ಕಾಣ್ತೈತಿ ಹಸ್ರಾಗಿ ಕಾಣ್ತೈತಿ ಇಲ್ಲಾ ಅಂತಂದ್ರೆ ಬರೇ ಅಲ್ಲಿ ಇಲ್ಲಿ ಬರೇ ಕಲ್ಲು ಮುಳ್ಳು ಇವಾ ಕಾಣ್ತವ ನೋಡ್ರಿ ಇಲ್ಲಾ ಅಂದ್ರ ಬರೇ ಕಲ್ಲು ಕಲ್ಲು ಹಂಗ ಎತ್ರಗ ಮಣ್ಣಿನ್ದು ಕಲ್ಲಿನ್ದು ಅಷ್ಟ ಅಲ್ಲಿ ಕಾಣ್ತೈತಿ ಇವು ನದಿ ಅಂತ್ರು ಬತುಕೊಂಡು ಹೋಗ್ಬಿಟ್ಟವು ಯಾ ಹಳ್ಳನ ಹರಿಯಂಗಿಲ್ಲ ಈಗ ತುಂಬಿ ಆ ಮಳೆಗಾಲ್ದಾಗ ಆಟ ಹರಿತಿರ್ತಾವು ಅದು ವಾ ಮಳೆ ಆದ ದಿನ ಆಟ ಒಂದು ಎರಡು ತಾಸ ಆಮ್ಯಾಗ ಆ ಹಳ್ಳದಾಗ ನೋಡಾಕೆ ಹೋದ್ರೆ ನೀರಾ ಇರೋದಿಲ್ಲ ಆ ರೀತಿಯಾಗಿ ಇಷ್ಟು ಬದಲಾವಣೆ ಆಗೇತಿ ಅವಾಗೆಲ್ಲ ಮಳೆಗಾಲ ಅಂತಂದ್ರೆ ಹೆಂಗೆ ಇರ್ತಿದ್ವು ನದಿಗಳು ತುಂಬಿ ತುಂಬಿ ಹರಿತಿದ್ವು ಸಂಕ್ರಮಣ ಬಂತು ಅಂದ್ರೆ ಆ ನದಿ ಈ ನದಿ ಜಳ್ಕಕ್ಕೆ ಹೋಕೆವ್ರಿ ಈಗ ಅಲ್ಲಿ ನೀರೇ ಹರಿಯಂಗಿಲ್ಲ ಅಲ್ಲಿಷ್ಟು ಅಲ್ಲಿಷ್ಟು ನೀರು ಇರ್ತಾವ್ರಿ ಹಾಗಾಗಿ ಈಗ ಮಳೆಗಾಲ ಯಾವುದೋ ಗೊತ್ತಿಲ್ಲ ಚಳಿಗಾಲ ಯಾವುದೋ ಗೊತ್ತಿಲ್ಲ ಬೇಸಿಗೆ ಯಾವ ಬ್ಯಾಸ್ಗೆ ಒಂದು ಅದೊಂದು ಗೊತ್ತಿರ್ತೈತಿ ನೋಡ್ರಿ ಬಿಸಿಲು ಒಂದು ಏಕ ಇರ್ತೈತಿ ಹೀಗಾಗಿ ಈ ಚಳ್ಗಾಲ್ದಾಗ ಈ ಸಸ್ಯಗಳು ಏನು ಮಾಡುದಪ್ಪಾ ಅಂದ್ರೆ ಎಲ್ಲ ಗಿಡಗಳು ತಮ್ಮ ಎಲೆಗಳನ್ನ ಉದುರಿಸ್ಕೊಂತವು ಆದ್ರ ಅದೇನಾ ನಾಳೆ ಜೂನು ವಸಂತ ಮಾಸ ಬಂತಪ್ಪಾ ಅಂತಂದ್ರೆ ಚೈತ್ರ ಮಾಸ್ದೊಳಗ ಎಲ್ಲಾ ಗಿಡನು ಮತ್ತು ಹೊಳ್ಳಿ ಚಿಗುರ್ದ ಕಾಟಾ ಆವಾಗ ನೋಡಾಕೆ ಪರಿಸರ ಒಂದು ತಟಗೆ ಚಂದ ಕಾಣ್ತೈತಿ ರೀ ಈಗ ಚಳಿಗಾಲ್ದಾಗ ಗಿಡಗಳನ್ನು ನೋಡಾಕ್ಕನ ಆಗಂಗಿಲ್ರಿ ಯಾಕ್ರೀ ಎಲ್ಲಾ ಗಿಡಗಳು ಎಲೆಗಳನ್ನ ಉದುರುಸಾಕತು ಬಿಡ್ತವ ಬೋಳು ಬೋಳಾಗಿ ಕಾಣ್ತಿರ್ತವು ಆದ್ರೆ ಅದು ನಾಳೆ ಮಾರ್ಚ್ ತಿಂಗ್ಳದಾಗ ಚೈತ್ರ ಮಾಸ ಬರ್ತೈತಿ ಅಲ್ರಿ ಆವಾಗ ಒಂದು ಸೊಲ್ಪ ಗಿಡಗಳು ಹಸ್ರು ಹಸ್ರಾಗಿ ಕಾಣ್ತವು ಅವಾಗ ಕೋಗಿಲೆ ಅವಾಗ ಆ ಗಿಡದ ಮುಗುಳ ತಿಂದು ಕುಹೂ ಕುಹೂ ಅಂತ ಕೂಗಾಕಾತತ್ತು ನೋಡ್ರಿ ಆವಾಗ ಗಿಡಗಳನ್ನ ನೋಡಾಕ ಚಂದಾಗಿರ್ತವ್ರಿ ನಮ್ಮ ಭಾರತ ದೇಶ್ದೊಳಗ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟವ ಹವಮಾನದ ಸಮಸ್ಯೆ ಭಾಳ ಆಗೈತ್ರಿ ಆದ್ರೆ ಈ ಕೆಲವು ವರ್ಷ್ದಿಂದ ನೋಡಾಕತ್ತಿದ್ರು ಇಲ್ಲಿನ ಬೂ ಪ್ರದೇಶ ಎಲ್ಲ ಏನು ಆಗಿದಪ್ಪಾ ಅಂತಂದ್ರೆ ಒಂದು ಥರ ಬರಡು ಭೂಮಿ ಆದಂಗೆ ಆಗ್ಬಿಟೈತಿ